ನಾವು ಬೇರೆ ಊರಿಗ್ ಯಾವ್ದರ ಕಡಿಂದ ಹೋಯ್ತೆವೆ ಅಂದ್ರೆ ಈಗ ಆ ಊರಿಗೆ ಹೋಗಿ ಈ ಊರಿಗೆ ಹೋಗಂದ್ರೆ ಮನೆಗೆ ಕೂತಿಂದ್ತಲೆ ನಮ್ಗೆ ಯಾವ ಭಿ ಕೆಲಸ ಸಿಗಲ್ವು ಈಗ ಒಬ್ಬರು ಹೋನದರು ನಾವು ಒಬ್ಬರ ಮನೆಗೆ ಕೆಲಸ ಮಾಡಿದೆವು ಪ್ಲಂಬಿಂಗ್ ಮಾಡ್ತಿದ್ದೆವು ಎಲ್ಲಿದ್ದೀಯ ತಮ್ಮ ಅಂತಂದಲ ಫೋನ್ ಹಚ್ಚಿರ್ ನಮ್ಗೆ ಇಲ್ಲೊಂದು ಕೆಲಸ ಅದ ಮಾಡ್ತೆ ಅಂತ ಹೇಳಿ ಫೋನ್ ಅದು ಆಯ್ತು ಸರ್ ಮಾಡ್ತಿರು ಅಂತಂದು ಅವ್ರ್ಗೆ ಹೇಳಿದ ಬಾಕಿಲ್ಲಿ ಊರಿಗೆ ಹೋಗಾರ ಅಂತ್ಹೇಳಿ ಒಂದು ಊರಿಗೆ ಕರ್ಕೊಂಡು ಹೋಗೋರು ಆ ಊರಿಗೆ ಹೋಗ್ಬೇಕು ಅಂತಂದ್ರೆ ಅದು ಒಂದು ದೂರ ಅಂದ್ರೆ ಮತ್ತೊಂದು ಪನ್ನಾಸ್ ಸಾಟ್ ಕಿಲೋಮೀಟರ್ ದೂರಿದ್ ಅದು ಹಳ್ಳಿ ಆ ಹಳ್ಳಿದಾಗೆ ಯಾರಿಗೂ ಬರೋಲ್ಲ ಅದು ಕೆಲಸ ಅವು ಅರ ಚಂದ ಎಲ್ಲ ಸಾವ್ಕಾರ್ ಮಂದಿ ಅರ ಸಾವ್ಕಾರ್ ಮಂದಿ ಹೇಳಿದ್ರು ತಮ್ಮ ಇದಕ್ಕೆ ಪೈಪ್ಲೈನ್ ಮಾಡದ ಅಂದು ಆಯ್ತು ಸವರೆ ಮಾಡ್ಕೊಡ್ತಿವಿ ಅಂತಂತ ಹೇಳಿ ಬಂದೆವು ಬಂದ ಮೇಲೆ ಅವರಲ್ತರು ಓಟು ದೂರಿಂದ ಹೆಂಗೆ ಬರ್ತೀರಿ ಹಿಂಗೆ ಬರ್ತಿರಿ ಅಂದ್ರು ಸಾಬ್ರೆ ಕೆಲಸನೆ ಅದು ಅದೇ ಅದ ಅದ್ರ ಕಡೆಂದ ಬರ್ತೆವೆ ಮಾಡಿ ಕೊಡ್ತೆವು ರೀ ಅಂತಂದು ಅವ್ರಿಗೆ ಹೇಳಿದೆವು ಈ ಊರಾಗೆ ಒಂದು ಕೆಲಸ ನೋಡಿದೆವು ಅದು ಮಾಡಿದೆವು ಮತ್ತೊಂದು ಊರಿಗೆ ಹೋದೆವು ಮತ್ತು ಅವ್ರು ಅಂದರು ಅವ್ರ ಮನೆಗೆ ಕೆಲಸ ಮಾಡಿದ್ದು ನೋಡಿ ಇಷ್ಟಪಟ್ಟು ತಮ್ಮ ಇಕ ಇಲ್ಲಿ ನಮ್ಮ ಭಾವರ್ದೊಂದು ಮನೆ ಅದ ಇಲ್ಲೊಂದು ಇಲ್ಲಿ ಭಿ ಮಾಡು ಅಷ್ಟ್ ಬಾ ಅಂತೇಳಿ ಅವರು ಫೋನ್ ಹಚ್ಚ್ ಕರದ್ರು ಅವ್ರ್ದು ಊರ ಖೂನಿನಿಂದ ಮತ್ತೊಂದು ಊರಿಗೆ ಹೋದೆವು ಮತ್ತೊಂದು ಊರಿಗೆ ಅವ್ರ್ದು ಭಿ ಹೀಗೆ ಆಯ್ತು ಒಬ್ಬರು ಒಬ್ಬರ ಖೂನಿನಿಂದ ಒಂದು ಊರಿನಿಂದ ಒಂದು ಊರಿಗೆ ಒಂದು ಊರಿನಿಂದ ಒಂದು ಊರಿಗೆ ಓಡಾಡ್ತೇವೆ ನಾವು ಕೆಲಸನೆ ಹಳ್ಳೀದು ಹೆಂಗೆ ಇರ್ತವಂದ್ರೆ ಅರೇ ಮಂಚ ಚಂದ ಮಾಡ್ತನಲ್ಲ ಅಂತ ಹೇಳಿ ಇದು ಇರ್ತದೆ ಇಲ್ಲಿ ಸಿಟಿದಾಗ ಹೆಂಗೆ ಇರ್ತವಂದ್ರೆ ಅರೆ ಅವ ಹಾಡೆನ ಅವ ಮಾಡ್ಯಾನ ಹೋಗ್ಯಾನ ಅವ್ನಿಗೆ ರೊಕ್ಕ ಕೊಟ್ಟಿಲ್ಲ ಅಂದು ಪುಕ್ಸಟೆ ಮಾಡ್ಯಾನ ಅನ್ನದಪ್ಲೆ ಮಾತಾಡ್ತಾರೆ ಇಲ್ಲಿ ಸಿಟಿದಾಗೆ ಅರೇ ಆ ಮನುಷ್ಯ ಚಂದ ಇದಿನಲ್ಲ ಆ ಮನ್ಷಾಗ ಫೋನ್ ಹಚ್ಚು ಅವ್ನು ನಂಬರ್ ಹೋದ್ರು ಭಿ ಅವರು ಯಾರಲ್ಲಿಂದ ಇದು ಮಾಡ್ಕೊಂಡ್ರ್ ಅವರ ನಂಬರ್ ತೊಕೊಂಡ್ ಹಚ್ಚಿ ತಮ್ಮ ಎಲ್ಲಿದ್ದಿ ಇಕ ಇಲ್ಲೊಂದು ದಂದ್ಯದ ಬಾ ನೋಡ್ಕೊ ಅಂದರೆ ನಾವು ಈ ಹಳ್ಳಿ ಹಳ್ಳಿಗೆ ಹೋಗ್ಬೇಕಂದ್ರೆ ನಮ್ದು ಕೆಲಸ ಇದ್ರೆ ಅಷ್ಟೆ ಹಳ್ಳಿ ಹಳ್ಳಿಗೆ ಓಡಾಡ್ತೇವೆ ಈ ಕೆಲಸ ಇರ್ಲಾಂದ್ರೆ ಮನೆಗೆ ಇರ್ತೇವೆ ಮನೆಗೆ ಕುಂತ್ರೆ ಏನ್ ರೊಕ್ಕ ಬರಲ್ದು ರುಪಾಯಿ ಬರಲದು ಅದು ಕಡಿಂದ ನಾವು ಅನ್ಕೊಂಡೆವು ಅದು ಕಡೆ ನಾ ಅಂದೆ ಹೋದೆ ನೋಡ್ಕೊಂಡ ಇಲ್ಲೊಂದು ಊರಿನ ನೋಡಿದೆವು ಅದು ಅರೇ ಇದು ಒಮ್ಮೆ ಪನ್ನಸ್ ಕಿಲೋಮೀಟರ್ ಅಂತ ಹೋಗಿ ಖಾಲಿ ನೋಡಿ ಬಂದ್ರೆ ಅದು ಆಗಲ್ದು ನಮಗೆ ಏನು ಒಂದು ರುಪಾಯ್ ಸಿಗಲ್ದು ಖಾಲಿ ಹೋದೆವು ಅಂದು ಮನೆಗೆ ಕುಂತ್ರೆ ರೊಕ್ಕ ಬರಲ್ದು ಏನು ಇಲ್ಲ ಯಾವ್ದಾರ ಒಂದು ಅದೇ ಮನೆಗೆ ಕುಂತು ಏನು ಮಾಡುರು ಅಂತ ಹೇಳಿ ಊರಿಗೆ ಹೋಗಿ ಕೆಲಸ ಮಾಡ್ಕೋತ ಇದ್ದೀರೆ ನಮ್ಗೆ ಹೊಟ್ಟೆ ತುಂಬ್ತವೆ ಹೊಟ್ಟೆ ತುಂಬ್ದೀರೆ ನಾವು ಮುಂದೆ ಮುಂದೆ ಹೆಂಗೆ ಮಾಡಬೇಕು ಹೆಂಗೆ ಇಲ್ಲ ಎಲ್ಲಿ ಕೆಲಸ ಇರ್ಬಾರ್ದು ಖಾಲಿ ನಾವು ಓಡಾಡ್ಕೋತ ಕುಂತ್ರೆ ಕೆಲಸ ಆಗೋಲ್ಲ ಏನು ಇಲ್ಲ ಅಂತ ಹೇಳಿ ಈ ಊರಿನಿಂದ ಆ ಊರಿ್ಗೆ ಹೋಗ್ತೆವು ಆ ಊರ್ನಿಂದ ಈ ಊರಿಗೆ ಬರ್ತೇವೆ ಅದೇ ಥರ ನಾವು ಕೆಲಸ ಮಾಡ್ಕೊತಾ ಹೋಗ್ತೇವು ಇಲ್ಲಿನ ಗಣ ಒಲ್ಲಿಗೆ ಒಲ್ಲಿನ ಗಣ ಇಲ್ಲಿಗೆ ಕೆಲ್ಸಗಳು ಹೆಂಗಿರ್ತದೆ ಮನೆಗೆ ಕುಂತ್ರೆ ಯಾರದು ವ ಯಾರು ಭಿ ಅರೇ ಇವತ್ತು ರೊಕ್ ಇಲ್ವೋ ತಮ್ಮ ರೊಕ್ಕ ಕೊಡು ಅಂತ ಥೊಡೇ ಅಣ್ಣಾ ರೊಕ್ಕ ಇಲ್ವೋ ಥೊಡೆ ರೊಕ್ಕ ಕೊಡೊ ಒಂದು ದಿನ ಕೊಡ್ತಾರ್ ಎರಡು ದಿನ ಕೊಡ್ತಾರ್ ಹೇ ಇವ ಏನ್ ಗೇ ದಿನಾ ಹಿಂಗೆ ರೊಕ್ಕ ಕೇಳ್ತಾನ ದಂಧೆ ಮಾಡಕ್ಕೆ ಇವರ ಕೈಯಾಲ್ಲಾಗಲ್ದು ಏನಿಲ್ಲ ಮನೆಗೆ ಕುಂತಾನ ಉಣ್ತಾನ ಅಂತಂದು ಹೀಗೆಲ್ಲರು ಮಂದಿ ಅಂಬೋ ಮಾತು ಅಂತಾರೆ ಹಾಗಾಗಿ ಏಟೇ ದೂರ ಇರಲಿ ಕೆಲಸ ಮಾಡಕ್ಕೆ ಹೋಗ್ಬೇಕಾಯ್ತದೆ ಮನೆಗೆ ಕುಂತ್ರೆ ಯಾರು ಒಂದು ರುಪಾಯ್ ಕೊಡಲ್ಲರು ಅಂತೇಳಿ ನಾವೇನು ಮಾಡ್ದೇವಂದ್ರೆ ಏಟೆ ದೂರ ಇರಲ್ಯಾಕ ಅಂತ ಹೇಳಿ ಕೆಲಸ ಯಾವುದೇ ಹಳ್ಳಿಗೆ ಇರಲಿ ಈ ಹಳ್ಳಿನದ ಆ ಹಳ್ಳಿಗೆ ಆ ಹಳ್ಳಿಂದ ಮತ್ತೊಂದು ಹಳ್ಳಿಗೆ ಈ ಊರಿನಿಂದ ಮತ್ತೊಂದು ಊರಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈಟೆ ಓಡಾಡ್ಕೋತ ಇರಬೇಕಾಯ್ತದ ಕೆಲ್ಸದವ್ರ್ದು ಹೆಂಗೆ ಇರ್ತವೆ ಅಂದ್ರೆ ಹಾ ತಮ್ಮ ಇಗೋತಿಕ ನಂಬಲ್ಲಿ ಇದು ಕೆಲಸ ಅದೆ ಬರ್ರೋ ಅಂದ್ರೆ ಹಾಂ ಸರ್ ಹೊಂಟಿದಿರಿ ಇವತ್ತು ಇಲ್ಲ ನಾಳಿಗೆ ಆಯ್ತದೆ ತಮ್ಮ ಯಾವತ್ತು ಬರ್ತಿ ಇವತ್ತು ಇಲ್ಲ ಸರ್ ಇವತ್ತು ಬರ್ತೆ ತಮ್ಮ ಹಾಗಲ್ಲೋ ಅರ್ಜೆಂಟ್ ಅದ ನಮ್ಮ ಮನೆ ಮನೆಗ ಮನೆಗ್ಬ ಹಿಡ್ಕೊಂದೆವು ಅಂದ್ರೆ ಆಯ್ತು ಸರ್ ನಾಳೆ ಎಂದದರಿ ಮನೆಗೆ ಬಂತೇಳಿ ನಾವು ಕೇಳ್ದೇವು ಅಂದ್ರೆ ತಮ್ಮ ನಾಳಿಗೆ ಅದನೋ ಅಂತ ಹೇಳಿ ಈಗ ಕೆಲಸ ಹಿಡ್ದೇವೆ ಅಂತ ಹೇಳಿದ ಮೇಲೆ ಅದು ಅವು ಎಂತದಕ್ಕಿರ್ಲಿ ಕೆಲಸ ಇಲ್ಲಿಂದ ಬಿಟ್ಕೊಟ್ಟು ರಾತ್ರಿ ಬೆಳಗನಾದರು ಭಿ ನಾವು ಕೆಲಸ ಮಾಡ್ಬೇಕಾಯ್ತದೆ ಏಕಂದ್ರೆ ಅವರು ಓಡ್ ಇದರಿಂದ ನಮಗೆ ಕೆಲಸ ಕೊಡ್ತರ ಅಂದ್ರೆ ಅರೇ ನಮಗೆ ಟೈಮಿಗೆ ಕೆಲಸ ಮಾಡ್ಕೊಡ್ತರ ಅಂತ ಹೇಳಿ ಅವ್ರಿಗೆ ಭರವಸೆ ಇದ್ದ ಮೇಲೆ ನಮಗೆ ಓಡ್ದು ಏಟೆ ದೂರಿರ್ಲಿ ಕಡ್ಗೆಯಾರು ಇವ ಬಂದ್ವಲ್ಲಿ ಇವ ಮಾಡ್ತಾನೆ ಅಂತ ಹೇಳ್ತಾ ಅವ್ರಿಗೆ ಭರವಸೆ ಇರ್ತದೆ ಅದರ ಕಡಿಂದ ನಾವು ಏನು ಅಂತೇವೆ ಅಂತಂದ್ರೆ ಅವರದು ಏನು ನಮಗೆ ಭರೋಸೆ ಮಾಡಿ ಕೆಲಸ ಕೊಡ್ತರಲಾ ಅವ್ರಿಗೆ ಎಂದು ಭಿ ನಾವು ಇದು ಮಾಡ್ಬಾಡ್ದು ಅಂತ ಹೇಳಿ ಅದು ಕೆಲಸ ಮಾಡ್ಕೋತಾ ಹೋಗಬೇಕಾಯ್ತದ ಅದರ ಕಡಿಂದ ನಾವು ಅಂತ ಅಂಬೋದೇನು ಎಷ್ಟೇ ದೂರ ಇರಲ್ಯಾಕ ಏಟೇ ಕ್ ಎಸೆ ಕಿಲೋಮೀಟರ್ ಇರಲ್ಯಾಕ ಇದು ಗೆ ನಾವು ಮನೆಗೆ ಕುಂತು ಇದು ಮಾಡೋ ಮಂದಿ ಕೈಲಿ ಅನ್ಸ್ಕೊಂಬದ್ಲು ನಮ್ಮದು ಸ್ವಂತ ದುಡಿಬೇಕು ಸ್ವಂತ ರೊಕ್ಕ ಬರ್ತವೆ ಉಣ್ಬೇಕು ನಮ್ದು ಐಶ್ ಮಾಡ್ಬೇಕು ಬೇರೆಂಬಲ್ಲಿ ರೊಕ್ಕ ಐಶ್ ಮಾಡಿ ಸಾಲ ಸಮ್ದ ಮಾಡಿ ನಾವು ಮನೆಗೆ ಓಡಾಡಿದ್ರೆ ಮತ್ಲಬ್ ಇರಲ್ಲ ಅಂತ ಹೇಳಿ ನಾವೇ್ನು ಮಾಡ್ತೀವ್ ಅಂದ್ರೆ ದಿನಾ ಯಾವುದೇ ದೂರಿರಲಿ ಕೆಲಸ ಹೋಗಬೇಕು ಕೆಲಸ ಮಾಡಬೇಕು ದಿನ ದಿನ ರೊಕ್ಕ ತಗೊತಿವಿ ದಿನ ದಿನ ಏನು ಬೇಕು ಅದು ಮಜ ಮಜ ಉಣ್ಕೊತಾ ಓಡಾಡ್ತೇವೆ ಹ್ಯಾಲಿ ತಮ್ಮ ಒಂದು ಶಂಬರ್ ರೂಪಾಯಿ ಕೊಡು ಅಂದ್ರೆ ಹತ್ತು ಒಂದು ಇಪ್ಪತ್ತು ಮಾತು ಖರ್ಚು ಮಾಡಿ ನಮಗೆ ಅವ ರೊಕ್ಕ ಕೊಡ್ತಾನೆ ರೊಕ್ಕ ಕೊಟ್ಟರು ಭಿ ಪುಕ್ಸಟೆ ಕೊಡಲ್ಲ ಅವ ಇವತ್ತು ಒಂದು ಹಝಾರು ಕೊಟ್ಟನಂದ್ರೆ ನಾಳೆಗ್ ಅವ ಫೋನ್ ಹಚ್ಚಿ ಅಣ್ಣಾ ಎಲ್ಲಿ ಇದ್ದಿ ಆವತ್ತು ರೊಕ್ಕ ತಗೊಂಡಲಾ ಹಝಾರ್ ರೂಪಾಯಿ ಕೊಟ್ಟಿದ್ಯಲ್ಲ ಇವತ್ತು ಪಂದ್ರಾಸೆ ರೂಪೈತಪ್ಪ ಪಾನ್ಸೆ ರೂಪಾಯಿ ಬಡ್ಡಿ ಆಗ್ಯಾದ ಅಂತ ಹೇಳಿ ಅವಾಗ ಕೇಳ್ತಾನೆ ಬ್ಯಾಡೆ ಬ್ಯಾಡ ಇವನ್ಬಲ್ಲಿ ರೊಕ್ಕ ತಕೊಮದೆ ಬ್ಯಾಡ ಅಂತ ಹೇಳಿ ನಾವು ಸೀದಾ ದಿನ ದಂಧೆ ಮಾಡಬೇಕು ಏಟೆ ಬರ್ಲಿ ಹತ್ತು ರೂಪಾಯಿ ಬಂತು ಅಂದ್ರೆ ಹತ್ತು ರೂಪೈದಗ ಉಣಬೇಕು ಇರಬೇಕು ಅಂತ ಹೇಳಿ ನಮ್ದು ಇದಾಗಿ ಬೇರೆ ಬೇರೆ ಊರಿಗೆಲ್ಲ ಊಟ ಮಾ ಕೆಲಸ ಮಾಡ್ಕೋತ ಹೋಗಿ ದಿನ ಹೋಗಿ ಬರ್ತೇವೆ